ಮನುಷ್ಯ ಎಷ್ಟೇ ದೊಡ್ಡ ಸ್ಥಾನಕ್ಕೂ ಬೆಳೆದರೂ ತನ್ನ ಸಾವಾದಾಗ ತನ್ನ ಮೂಲದಲ್ಲಿಯೇ ಹಾಕುವುದು ಎಷ್ಟು ಸತ್ಯವೊ ಈ ಮೂಲದ ಬಗ್ಗೆ ಅಷ್ಟು ನೆನಪುಗಳಿರುವುದು ಅಷ್ಟೇ ಸತ್ಯ ಏಕೆಂದರೆ ನಾವು ಹುಟ್ಟಿನಿಂದ ಒಂದು ಬೆಳೆಯುವ ಹಂತ ಅಂದರೆ ನಮ್ಮ ಓದುವ ಬರೆಯುವ ಬಿಟ್ಟು ನಾವೊಂದು ಆಟ ಪಾಠವಾಡುವ ಬೆಳೆಯುವ ಹಂತ ಇರುತ್ತದಲ ಲಲ್ವಾ ಮೂಲ ಅಂದರೆ ನಮ್ಮ ಹುಟ್ಟೂರು ನಮ್ಮ ನಾನು ಹುಟ್ಟಿ ಬೆಳೆದ ಊರು ಇರುತ್ತಲ್ವ ಅಲ್ಲಿರುವ ಅಭಿಮಾನ ಬೇರೆ ಸ್ವರ್ಗಕ್ಕೋದರೂ ಸಿಗುವುದಿಲ್ಲ ಅಂತ ಒಂದು ಒಂದು ಅನುಭವ ಒಂದು ಒಳ್ಳೆಯ ಒಂದು ವಾತಾವರಣ ಆ ರೀತಿ ವಾತಾವರಣ ಎಲ್ಲ ಕಡೆ ಸಿಕ್ಕರೂ ಸಹ ಒಮ್ಮೆಯಾದರೂ ನಾವು ಹುಟ್ಟಿದ ಮೂಲಕ್ಕೆ ನಮ್ಮನ್ನು ಮರುಕಳಿಸುತ್ತದೆ ಅಂದರೆ ಅಂಥ ಒಂದು ಒಳ್ಳೆಯ ರೀತಿಯ ಒಳ್ಳೆಯ ರೀತಿಯ ಒಂದು ನೆನಪುಗಳು ಅಲ್ಲಿ ಸಿಗುತ್ತವೆ ಹೆ ನಾನು ಕಳೆದಿರುವ ಒಂದು ಕೆಲವು ನೆನಪುಗಳೆಂದರೆ ನಾನು ಚಿಕ್ಕ ವಯಸ್ಸಿನಲ್ಲಿ ನನ್ನ ಸಂಗಡಿಗರ ಜೊತೆ ತುಂಬ ಆಟ ಪಾಠಗಳನ್ನು ಆಡುತ್ತಿದ್ದೆ ಅಂದರೆ ಈಗ ಕೆಲವೊಂದು ಮರಳಿನಲ್ಲಿ ಒಂದು ಈ ಆಟ ಆಡುತ್ತಿದ್ದೆ ಅಂದರೆ ಅದನ್ನು ಹೇಗೆ ಹೇಳಬೋದು ನಾವು ಆಡುಭಾಷೆಯಲ್ಲಿ ಅದನ್ನು ಬೇರೆ ರೀತಿ ಹೇಳುತ್ತಿದ್ದೆವು ಅದೇ ರೀತಿ ಈಗ ಕಣ್ಣಾಮುಚ್ಚಾಲೆ ಆಗಬಹುದು ಅಥವಾ ಈ ಸೆಟ್ ಆಟ ಆಗ್ಬೋದು ಈ ರೀತಿಯ ಅನೇಕ ರೀತಿಯ ಆಟಗಳನ್ನು ಆಡುವುದರ ಮುಖಾಂತರ ಅದೇ ರೀತಿ ಎಲ್ಲ ರೀತಿಯ ಈಗ ಮರಕೋತಿ ಆಟ ಆಡಬಹುದು ಖೋ ಖೋ ಆಗಬಹುದು ಕಬಡ್ಡಿ ಆಗಬಹುದು ಗಿಲ್ಲಿದಾಂಡು ಆಗಬಹುದು ಈ ರೀತಿಯ ಅನೇಕ ರೀತಿಯ ಆಟ ಆಟ ಪಾಠಗಳನ್ನು ಆಡಿ ನಮ್ಮ ಒಂದು ಒಂದು ತುಂಟಾಟವನ್ನು ಮೆರೆದು ಅಲ್ಲಿನ ಒಂದು ಬಾಂಧವ್ಯವನ್ನು ಆ ನಂಟನ್ನು ನಮ್ಮ ಕೈಯಲ್ಲಿ ಮರುಕಳಿಸಲಾಗುವುದಿಲ್ಲ ಅದೇ ರೀತಿ ಆಗಿನ ಒಂದು ಕಾಲಕ್ಕೆ ನಮ್ಮ ಒಂದು ವೇಷಭೂಷಣ ಆಗಬಹುದು ಬಟ್ಟೆ ಆಗಬಹುದು ಆಹಾರ ಪದ್ಧತಿ ಆಗಬಹುದು ಈ ರೀತಿ ಅನೇಕ ರೀತಿಯ ಅನೇಕ ರೀತಿಯ ಪದ್ಧತಿಗಳು ಬದಲಾ ಬದಲಾವಣೆಯಾಗಿದ್ದಾವೆ ಅದೇ ರೀತಿ ಆಗಿನ ಕಾಲದಲ್ಲಿದ್ದ ಮನೆಗಳಾಗಬಹುದು ನಾವಿದ್ದ ಒಂದು ಮೂಲದಲ್ಲಿದ್ದ ಒಂದು ವಾತಾವರಣ ಆಗಬಹುದು ಸ್ವರ್ಗಕ್ಕಿಂತ ಮಿಗಿಲುಂತ ಹೇಳಬಹುದು ಅದೇ ರೀತಿ ಕೆರೆ ಕುಂಟೆಗಳಲ್ಲಿ ಈಜಾಡಿದ ಒಂದು ಸಂದರ್ಭ ಆಗಬಹುದು ಅಪಾಯಗಳು ಉಂಟು ಅನುಕೂಲನು ಉಂಟು ಅನನುಕೂಲನು ಉಂಟು ಎಷ್ಟು ಖುಷಿ ಇದೆಯೊ ಅಷ್ಟೇ ಒಂದು ನೋವನ್ನು ಅನುಭವಿಸಿದ್ದೆವು ಆ ನೋವಿನಲ್ಲೂ ಒಂದು ಸುಖವನ್ನು ಅನುಭವಿಸಿದ್ದೆವು ಆ ರೀತಿ ಹೆಚ್ಚು ನಾವಿದ್ದ ಒಂದು ನೆಲೆಯ ಬಗ್ಗೆ ಹೇಳುವುದಾದರೆ ಗುಡಿಸಲು ಮನೆ ಆಗಿತ್ತು ಹೆಂಚಿನ ಮನೆ ಆಗಿತ್ತು ಆ ರೀತಿ ಮನೆಗಳಲ್ಲಿ ವಾಸ ತುಂಬ ದ ಕಷ್ಟಕರ ಪರಿಸ್ಥಿತಿ ಇತ್ತು ಆ ಕಷ್ಟದ ಪರಿಸ್ಥಿತಿಯಲ್ಲೂ ನಗು ನಗುತ್ತಾ ಒಂದು ಕುಟುಂಬದ ಜೊತೆ ವಾತ್ಸಲ್ಯದಿಂದ ಅನ್ಯೂನ್ಯೆಯಿಂದ ಅನ್ಯೋನ್ಯತೆ ಬಾವತೆಯಿಂದ ಅನುಕೂಲಕರವಾಗಿ ಜೀವನವನ್ನು ನಡೆಸುತ್ತಿದ್ದೆವು ಆಟ ಆಡುತ್ತಿದ್ದ ಸಂದರ್ಭದಲ್ಲಿ ಅಣ್ಣನವರ ಬೈಗುಳ ಆಗಿರಬಹುದು ನಮ್ಮ ತಂದೆಯ ತಾಯಿಯವರ ಕೋಪದ ಮಾತುಗಳಾಗಿಹುದು ಬೆತ್ತದ ಏಟುಗಳಾಗಿರಬಹುದು ಈ ರೀತಿ ನಮ್ಮ ಶಿಕ್ಷಕರು ನಮ್ಮನ್ನು ಹುಡುಕಿಕೊಂಡು ಆಟದ ಬಯಲಿಗೆ ಬಂದಿದ್ದಾಗಿರಬಹುದು ಮನೆಗೆ ಹುಡುಕಿಕೊಂಡು ಬಂದಿರಬಹುದು ಊಟದ ಸಮಯದಲ್ಲಿ ಅವರ ಒಂದು ಬಾಕ್ಸನ್ನು ನಮಗೆ ಹಂಚಿ ತಿನ್ನಿಸಿದ್ದಾಗಿರಬಹುದು ಈ ರೀತಿಯ ಅನೇಕ ರೀತಿಯ ಕೆಲವು ನೆನಪುಗಳು ಮರುಕಳಿಸುತ್ತವೆ ಈ ನೆನಪು ನಾವು ಹುಟ್ಟಿನಿಂದ ಹಿಡಿದು ಅಂದರೆ ನಮ್ಮ ಜೀವನಶೈಲಿ ಚೆ ಬದಲಾವಣೆಯಾದರೂ ಸಹ ನಾವು ಮುಂದೆ ಜೀವನದಲ್ಲಿ ಕೋಟ್ಯಧಿಪತಿಯಾದರೂ ಸಹ ನೆನಪುಗಳು ಬಾಲ್ಯದ ನೆನಪುಗಳು ಇದ್ದಾವಲ್ಲ ಬಾಲ್ಯದ ನೆನಪುಗಳು ಶಾಶ್ವತ ಶಾಶ್ವತ ಅಂತೇಳಬಹುದು ಮನುಷ್ಯ ಎಷ್ಟೇ ದೊಡ್ಡವನಾದರೂ ಸಹ ಅವನ ಬಾಲ್ಯದ ನೆನಪುಗಳು ಎಂಬುದು ತನ್ನನ್ನು ಕಾಡುತ್ತಲೇ ಇರುತ್ತವೆ ಒಂದಲ್ಲ ಒಂದು ರೀತಿ ಕಾಡುತ್ತಲೇ ಇರುತ್ತವೆ ಸಫೋಸ್ ಈಗ ನಾನು ದೊಡ್ಡ ಒಂದು ಡಿ ಸಿ ಆಫೀಸರ್ ಆದೆ ಎಂದನ್ನುಕೊಳ್ಳಿ ಡಿ ಸಿ ಆಫೀಸರ್ ಆದರೂ ಸಹ ನನ್ನ ಒಂದು ಬಾಲ್ಯದ ಸ್ನೇಹಿತ ವ ಕೂಲಿ ಕೆಲಸದವನು ಕಂಡರೂ ಸಹ ನಾನು ಅವನ ಜ್ ಅವನ ಜೊತೆಯಲ್ಲಿ ನಾನು ಡಿ ಸಿ ಎಂಬುದನ್ನು ಮರೆತು ನನ್ನ ಬಾಲ್ಯ ಸ್ನೇಹಿತ ಎಂಬುದನ್ನು ಎಂಬುದನ್ನು ಮನದಲ್ಲಿಟ್ಟುಕೊಂಡು ಅವನ ಜೊತೆ ಚಾ ಕುಡಿಯಲು ಹೋಗಿ ಬರುವ ಒಂದು ಮನಸ್ಥೈರ್ಯ ಬಾಲ್ಯದ ನೆನಪುಗಳಿಗೆ ಮಾತ್ರ ಸಿಗುತ್ತವೆ ಅದೇ ರೀತಿ ನನ್ನ ಬಾಲ್ಯದ ಸ್ನೇಹಿತ ಯಾವುದೋ ಒಂದು ಮುನಸ್ಪಾಲ್ಟಿಯಲ್ಲಿ ಕೆಲಸ ಮಾಡುತ್ತಿದ್ದರೂ ಸಹ ನಾನು ಒಂದು ಒಳ್ಳೆಯ ಅಧಿಕಾರಿ ಆಗಿದ್ದರೂ ಸಹ ಅವನ ಹೆಗಲ ಮೇಲೆ ಕೈ ಹಾಕಿಕೊಂಡು ಅವನ ಜೊತೆ ಮಾತನಾಡುವ ಒಡನಾಟವು ನಾನು ಬೆಳೆಸಬಲ್ಲೆ ಏಕೆಂದರೆ ಬಾಲ್ಯದ ನೆನಪುಗಳು ಅಷ್ಟೊಂದು ರೀತಿ ನಮ್ಮ ನಾಡಿಮಿಡಿತಗಳಲ್ಲಿ ಮೀಟಿ ಹೋಗಿರುತ್ತವೆ ಹಾಗೆ ನಮ್ಮ ನಮ್ಮ ಮನಸ್ಸಿನಲ್ಲಿ ಹಚ್ಚ ಹಸಿರಾಗಿ ಉಳಿದಿರುತ್ತವೆ ಯಾವುದೇ ಒಂದು ಕ್ರೀಡೆ ಆಗಬಹುದು ಈಗಿನ ಕಾಲದಲ್ಲಿ ನೋಡುತ್ತಿದ್ದರೆ ಮೊಬೈಲ್ಗಳಲ್ಲಿ ಕ್ರೀಡೆಗಳನ್ನು ಮೊಬೈಲ್ಗಳಲ್ಲಿ ಗೇಮ್ಸ್ ಆನ್ಲೈನ್ ಗೇಮ್ಸ್ ಆಡೋದರ ಮುಖಾಂತರ ಮಕ್ಕಳಲ್ಲಿ ಈ ಮನೋಲ್ಲಾಸ ಅಥವಾ ಮಾನಸಿಕ ಸಾಮರ್ಥ್ಯವನ್ನು ತುಂಬ ಕೊಂದೂಡುತ್ತದೆ ನಾ ನಮ್ಮ ಒಂದು ಒಂದು ನೆನಪಿನಲ್ಲಿ ನಮ್ಮ ಒಂದು ಜ್ಞಾನದ ಒಂದು ಮಾನಸಿಕ ಒಂದು ಉಲ್ಲಾಸದಲ್ಲಿ ಅನೇಕ ಆಟೋಟ ಪಾಠಗಳು ಆಟೋಟ ಪಾಠಗಳನ್ನು ಆಡಿ ನಮ್ಮ ಒಂದು ದೈಹಿಕ ಸಾಮಾರ್ಥ್ಯವನ್ನು ಹೆಚ್ಚಿಸಿಕೊಂಡು ಅದೇ ರೀತಿ ಎಲ್ಲ ರೀತಿಯ ಎಲ್ಲ ರೀತಿಯ ಒಂದು ದೇಹವನ್ನು ಸದೃಢವಾಗಿ ಏಯ್ ಎದ್ದೇಳು ಮೇಲೆ ಸದೃಢವಾಗಿ ಮಾಡಿಕೊಂಡು ಈ ರೀತಿ ಅನೇಕ ರೀತಿಯ ಒಂದು ಅನುಭವಗಳನ್ನು ನಮ್ಮ ಜೀವನದಲ್ಲಿ ನಾವು ನೋಡಿದ್ದೆವು ಮರುಕಳಿಸಿದ್ದೆವು ಅದೇ ರೀತಿ ಕೆಲವೊಂದು ನೆನಪುಗಳು ಹಂಚಿಕೊಳ್ಳುವುದಾದರೆ ನೋವನ್ನುಂಟು ಮಾಡುವ ನೆನಪುಗಳು ಇದ್ದಾವೆ ನಮ್ಮ ಸ್ನೇಹಿತರೊಂದಿಗೆ ಕಳೆದ ಒಂದು ಕಾಲ ಆಗಿರಬಹುದು ಆ ಸ್ನೇಹಿತರು ನಮ್ಮಿಂದ ದೂರವಾಗಿರುವ ಒಂದು ಕಹಿ ಘಟನೆಗಳಾಗಿರಬಹುದು ಈ ರೀತಿಯ ಒಂದು ನೆನಪುಗಳು ನಮ್ಮ ಜೀವನದಲ್ಲಿ ಸದಾ ಒಂದಲ್ಲ ಒಂದು ರೀತಿ ಕಾಡುತ್ತಲೇ ಇರುತ್ತವೆ ಸ್ನೇಹಿತ ಎಂಬ ಪದದ ಅರ್ಥವು ಆ ಒಂದು ನೆನಪಿನಲ್ಲಿ ನಮಗೆ ಸಿಗಲಾರುತ್ತದೆ ಆ ಒಂದು ಬಾಲ್ಯದಿಂದ ಬಂದ ಒಂದು ಸ್ನೇಹದ ನೆನಪುಗಳು ನಮ್ಮನ್ನು ಕಾಡುತ್ತಲೇ ಇರುತ್ತವೆ ಪ್ರತಿನಿತ್ಯ ಈ ರೀತಿ ಅನೇಕ ರೀತಿಯ ಅನುಭವಗಳನ್ನು ನಮ್ಮ ಜೀವನದಲ್ಲಿ ನಾವು ನೋಡಬಹುದು ಈ ರೀತಿಯ ಎಲ್ಲ ರೀತಿಯ ಎಲ್ಲ ಮು ಮನುಷ್ಯರಿಗೆ ತನ್ನ ಸದಾ ಒಂದು ಮೂಲ ನೆಲೆಗೆ ಮರುಳುವ ಒಂದು ಹಂಬಲವಿರುತ್ತದೆ ಮನುಷ್ಯ ಎಷ್ಟೇ ಒಂದು ಆಕಾಶಕಾಯಕ್ಕೆ ಹೋದರೂ ಸಹ ಒಂದು ಬಾಹ್ಯ ಬಾಹ್ಯಾಕಾಶಕ್ಕೆ ಸ್ಪೇಸ್ಗೆ ಹೋದರೂ ಸಹ ತನ್ನ ನೆನಪು ತನ್ನ ಮರಳಿ ಊರಿಗೆ ತನ್ನ ತನ್ನ ತನ್ನ ತವರು ಊರಿಗೆ ತನ್ನ ಮನೆಗೆ ಕರೆದುಕೊಳ್ಳುವ ಒಂದು ಅಂದರೆ ಮನುಷ್ಯ ಎಷ್ಟೇ ದೊಡ್ಡ ಸ್ಥಾಯಿಗೆ ಬೆಳೆದರೂ ತನ್ನ ತನ್ನ ಯಾವುದೇ ಒಂದು ಫಾರಿನ್ಗೋದರೂ ಅಥವಾ ಯಾವುದೇ ಒಂದು ವಿದೇಶಕ್ಕೋದರೂ ಸಹ ತನ್ನ ಸಾವಾದಾಗ ಅಥವಾ ತನ್ನ ಏನದ ತನ್ನ ಏನಾದರೂ ತೊಂದರೆ ಆದಾಗ ತನ್ನನ್ನು ಕರೆದುಕೊಂಡು ಹಾಕುವುದು ತನ್ನ ಮೂಲ ಊರಾದ ಒಂದು ತವರಿಗೆ ಅಂತ ಹೇಳಲು ಇಷ್ಟಪಡುತ್ತೇನೆ ಈ ರೀತಿ ಎಲ್ಲ ರೀತಿಯ ಎಲ್ಲ ರೀತಿಯ ಒಂದು ಎಲ್ಲ ಒಂದು ಎಷ್ಟೇ ಸ್ಥಾನಕ್ಕೋದರೂ ಕೊನೆಯ ಸ್ಥಾನ ತನ್ನ ಮೂಲನೇ ಎಂದು ಹೇಳಲು ಇಷ್ಟಪಡುತ್ತ ಧನ್ಯವಾದಗಳು ಹೇಳಲು ಇಷ್ಟಪಡುತ್ತೇನೆ